ನನ್ನ ಉದ್ಯೋಗ ಬಂದು ವಾಹನ ಸವಾರ ಚಾಲಕ ಕಾರು ಕ್ಯಾಬ್ ಡ್ರೈವರ್ ನನ್ನ ಕೆಲಸ ಕೆಲಸದಲ್ಲಿ ಹೇಳಬೇಕಾದರೆ ಸುಮಾರು ತುಂಬಾ ವಿಷಯಗಳು ಇರುತ್ತವೆ ಏನೇನೆಂದು ಎಂಬುದು ನಿಮಗೆ ತಿಳಿ ಹೇಳುತ್ತೇನೆ ನಾನು ಮತ್ತೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಮ್ಮ ಜೊತೆಯಲ್ಲಿ ಬರುವ ನಮ್ಮ ಕಸ್ಟಮರ್ಗಳನ್ನು ಬಿಡುತ್ತೇನೆ ಅವರಿಗೆ ಸಮಯಕ್ಕೆ ಸರಿಯಾಗಿ ತಲುಪಿಸುತ್ತೇನೆ ಅವರು ನಮಗೆ ಧನ್ಯವಾದ ಹೇಳುತ್ತಾರೆ ಅವರಿಂದ ತುಂಬ ಕಲಿಯುವ ಪಾಠವು ಸಹ ಇರುತ್ತೆ ಅವು ಏನೇನೆಂದರೆ ಕೆಲವರು ನಮಗೆ ಹೊರಗಡೆ ಕರ್ಕಂಡೋದರೆ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಯಾವ ರೀತಿ ಅಂದರೆ ನಮಗೆ ಬೇರೆ ಡಿಸ್ಟಿಕ್ಕಿಗೆ ಹೋದಲ್ಲಿ ಉಳಿಯುವುದಕ್ಕೆ ರೂಮ್ ಮಾಡ್ಕೊಡ್ತಾರೆ ಊಟ ತಿಂಡಿ ಕೊಡಿಸ್ತರೆ ನಂತರ ಅವರು ನಮ್ಮ ಜೊತೆ ಸಹಜವಾಗಿ ನಡೆದುಕೊಂಡು ಒಬ್ಬ ಸ್ನೇಹಿತರಂತೆ ನೋಡಿಕೊಳ್ಳುತ್ತಾರೆ ನಂತರ ಮತ್ತು ಇನ್ನು ಕೆಲವರು ಸಿಗುತ್ತಾರೆ ಅವರು ಯಾವ್ತರ ಯಾವ್ತರ ಇರ್ತಾರೆ ಅಂದರೆ ನಮ್ಗೆ ಊಟ ಕೊಡಿಸಲ್ಲ ರೂಮು ಕೊಡಿಸಲ್ಲ ಟೀ ಕಾಪಿ ಸಹ ಕೂಡ ಕೊಡಿಸಲ್ಲ ಕೆಲವರು ದುಡ್ಡು ಕೊಡ್ದೆ ಹೋಗ್ ಹೋಗ್ಬಿಡ್ತಾರೆ ಇಂಥವ್ರೆಲ್ಲ ಇದ್ದಾಗ ನಮ್ಕಾ ಜೀವನ ತುಂಬ ಕಷ್ಟ ಆಗಿಬಿಡುತ್ತೆ ನಮ್ಗೆ ಇವಾಗ ಜೀವನ ಮಾಡಬೇಕಂದ್ರೆ ನಾವು ಕ್ಯಾಬ್ ಚಾಲನೆ ಮಾಡಲೇಬೇಕು ಮಾಡಿಲ್ಲಾಂದರೆ ಮನೆಯಲ್ಲಿ ಏನು ನಡೆಯೋದಿಲ್ಲ ಊಟಕ್ಕೆ ಸಿಗಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತೆ ಮಕ್ಕಳಿಗೆ ಊಟಕ್ಕೆ ತೊಂದರೆಯಾಗುತ್ತೆ ನಾವು ಹೊರ್ಗಡೆ ಎಲ್ಲೂ ಸುತ್ತಕ್ಕಾಗಲ್ಲ ಬೇರೆಯವ್ರನ್ನೆ ಎಲ್ಲ ಸುತ್ತುಸ್ತಾಯಿದ್ರೆ ನಾವೆಲ್ಲಿ ಸುತ್ತಕ್ಕಾಗುತ್ತೆ ಹೇಳಿ ಹೀಗಾಗಿ ನಾವು ತುಂಬಾ ಕಷ್ಟಗಳ್ನ ಅನ್ಬೋಗಿಸಬೇಕಾಗುತ್ತೆ ಸುಮಾರು ಸಲ ರಾತ್ರಿಯ ವೇಳೆ ಚಾಲನೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಈಗ ಅಪೋಸಿಟ್ ಗಾಡಿಗಳು ಬರ್ತಾಯಿರ್ತಾವೆ ಆ ಕಣ್ಣಿನ ಬೆಳಕು ಒಳ್ಳೆ ಸೂಜಿ ಥರ ಬೀಳುತ್ತೆ ಮುಂದೆ ನಮಗೆ ಕಾಣಿಸಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಕಳ್ಳರು ಸಿಗ್ಬೋದು ನಮಗೆ ದರೋಡೆ ಮಾಡ್ಬೋದು ಚಾಕುಲ್ ಚುಚ್ಬೋದು ಸೊ ಇದೇ ತರಹದ ನಾನಾ ರೀತಿಯ ಸಮಸ್ಯೆಗಳು ನಮ್ಮಲ್ಲಿದಾವೆ ಮತ್ತು ಇನ್ನು ಹೇಳ್ಬೇಕಾದ್ರೆ ಕೆಲವು ಜಾಗದಲ್ಲಿ ಹೋದರೆ ಓಟಲ್ ಸಹ ಇರೋದಿಲ್ಲ ಅಂಥ ಸಮಯದಲ್ಲಿ ಅಲ್ಲಿ ಏನೂ ಸಿಗುವುದಿಲ್ಲ ಅಂಥ ಸಮಯದಲ್ಲಿ ನಮ್ಮಲ್ಲಿ ನೀರಿದ್ದಲ್ಲಿ ನೀರು ಕುಡಿದು ಜೀವನ ಸಾಗಿಸಬೇಕಾಗುತ್ತೆ ಅದೇ ರೀತಿ ಹೇಳ್ಬೇಕಂದ್ರೆ ನಾವು ನಿಲ್ಲಿಸದೇ ಕೆಲವು ಸಮಯದಲ್ಲಿ ನಿಲ್ಲಿಸದಂತೆ ನಾಲ್ಕು ಗಂಟೆಗಳು ಐದು ಗಂಟೆಗಳ ಸಮಯ ಡ್ರೈವ್ ಮಾಡಬೇಕಾಗುತ್ತೆ ಕೆಲವೊಟ್ಟು ಸಮಯದಲ್ಲಿ ಅನಾರೋಗ್ಯದಿಂದ ಬಳಲುವವರು ಬರುತ್ತಾರೆ ಅವರಿಗು ಸಹ ನಾವು ಸರಿಯಾದ ಸಮಯಕ್ಕೆ ಅವರನ್ನು ತ್ ಜಾಗಕ್ಕೆ ತಲುಪಿಸಬೇಕಾಗುತ್ತೆ ಸೊ ನಾವು ಮಾಡೋದೇನಂದರೆ ನಾವು ಒಂದು ಜನ ಸೇವೆಯ ಕೆಲಸ ಜನ ಸೇವೆಯ ಕೆಲಸ ಮಾಡಿದಾಗ ಅವರ ಅನುಕೂಲಕ್ಕಾಗಿ ನಾವು ನಡೆದುಕೊಳ್ಬೇಕಾಗುತ್ತೆ ಹಾಗೆ ನಡೆದುಕೊಂಡಲ್ಲಿ ನಮಗೆ ಬೇರೆ ಯಾರು ಕಸ್ಟಮರ್ ಸಿಗೋದಿಲ್ಲ ಹಾಗಾಗಿ ಸುಮಾರು ಜನ ನಮ್ಮ ನಮ್ಮ ನಡವಳಕೆ ನಡವಳಕೆ ಸರಿ ಇಲ್ಲ ಅಂದ ಮೇಲೆ ಅವರು ಇನ್ನೊಂದು ಸಲ ನಮ್ಮನ್ನು ಕರಿಯೋದು ಸಹ ಇರೋದಿಲ್ಲ ಹಾಗಾಗಿ ಅವರೊಟ್ಟಿಗೆ ನಾವು ಅವರಿಗೆ ಹೊಂದುಕೊಂಡು ಹೋಗಬೇಕೇ ಹೊರತು ಅವರು ನಮಗೆ ಹೊಂದಿಕೊಳ್ಳುವುದಿಲ್ಲ ಹಂಗಾಗಿ ನಾನಾ ರೀತಿಯ ಸಮಸ್ಯೆಗಳು ಅನುಭವಿಸುವಾಗ ಇವಾಗ ಒಬ್ಬ ಓನರ್ ಬರ್ತಾನೆ ಹೇಳ್ತಾರೆ ನಾವು ಇವಾಗ ಮೈಸೂರ್ಗೋಗ್ಬೇಕು ಅಂತ ಮೈಸೂರ್ಗೋಗ್ಬೇಕು ಅಂದಾಗ ನಾ ಕೆಲವರು ಏನು ಮಾಡ್ತಾರೆ ಮ್ಯಾಪ್ ಹಾಕೊಂತರೆ ಅವ್ರಿಗೆ ರೂಟ್ ಗೊತ್ತಿರಲ್ಲ ಮ್ಯಾಪ್ ಹಾಕ್ದಂಗೆಲ್ಲೆಲ್ಲೋ ಹೋಗ್ತಾಯಿರ್ತರೆ ಕಸ್ಟಮರ್ ಬಂದು ಸರಿ ಡ್ರೈವರು ಗಾಡಿ ಓಡಿಸ್ತಾರೆ ಬಿಡು ನಾವು ನಿದ್ದೆ ಮಾಡೋಣ ಅಂತ ಮಲ್ಕೊಂಡಿರ್ತಾರೆ ಅವರೊಂದು ಜಾಗ ಹೇಳಿದ್ರೆ ಡ್ರೈವರ್ ಒಂದು ಜಾಗಕ್ಕೆ ಕರ್ಕಂಡೋಗ್ತಾನೆ ಆಗಾಗ ಏನು ಮಾಡ್ತಾರೆ ಡ್ರೈವರ್ಗಳು ತುಂಬ ತಿಳ್ಕೊಂಡಿರಬೇಕು ನಾವು ತುಂಬ ತಿಳಿದಲ್ಲಿ ಕೆಲವ್ರಿಗೆ ಮ್ಯಾಪು ಸಹಾಯದಿಂದ ಹೋಗೋದೆಂಗೆ ಅಂತ ಸಹ ಗೊತ್ತಿರಲ್ಲ ಈಗ ಅಷ್ಟೇ ಬಂದಿರೋ ಮ್ಯಾಪ್ಗಳು ಮೊದಲೆಲ್ಲ ಬರೀ ಅಡ್ರೆಸ್ ಕೊಡೋರಷ್ಟೇ ಮನೆ ನಂಬರು ಕ್ರಾಸ್ ನಂಬರು ಡೋರ್ ನಂಬರು ಡಿಸ್ಟಿಕ್ಕು ಇಷ್ಟು ಕೊಡೋರಷ್ಟೇ ಇಷ್ಟೆಲ್ಲ ಹುಡ್ಕ್ ಹುಡ್ಕೊಂಡು ಡ್ರೈವರ್ಗಳು ಹೋಬೇಕಾಗಿತ್ತು ಸೊ ಈಗ ತುಂಬ ಅನುಕೂಲ ಆಗಿದೆ ಈ ಮ್ಯಾಪ್ ಬಂದಾಗಿಂದ ಮ್ಯಾಪು ಒಂದು ಸಲ ಹಾಕಿದ್ರೆ ನಮಗೆ ಎಲ್ಲಿ ಬೇಕಾದರು ಕರ್ಕಂಡೋಗುತ್ತೆ ನಾವು ಕೇಳಿದ ಜಾಗಕ್ಕೆ ಕರ್ಕಂಡೋಗುತ್ತೆ ಕೆಲವು ಸಮಯದಲ್ಲಿ ಮ್ಯಾಪಲ್ಲೂ ಸಹ ತಪ್ಪು ದಾರಿಗಳು ತೋರಿಸ್ತವೆ ಯಾವ ರೀತಿ ಅಂದರೆ ಕೆಲವು ಜಾಗ್ದಲ್ಲಿ ರೋಡ್ ಅಲ್ಲಿ ಇರುತ್ತೆ ಅಂತ ತೋರಿಸುತ್ತೆ ಅಲ್ಲಿ ರೋಡ್ ಆಗಿರಲ್ಲ ಕೆಲವರು ಸುಮ್ಮನೆ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ಆ ಥರಯೆಲ್ಲ ಸಮಸ್ಯೆ ಆದಾಗೆಲ್ಲ ಏನು ಮಾಡಬೇಕಾಗುತ್ತೆ ನಾವು ಪರ್ಯಾಯವಾಗಿ ಯಾರ್ನಾನ ಜನಾನ ಕೇಳಿಕೊಂಡೋಗ್ಬೇಕಾಗುತ್ತೆ ಅವರನ್ನ ನಾವು ಕೇಳಿದಾಗ ಕೆಲವರು ಸರಿ ಉತ್ತರ ಹೇಳ್ತಾರೆ ಕೆಲವ್ರು ತಪ್ಪು ಉತ್ತರ ಹೇಳ್ತಾರೆ ಅದನ್ನೆಲ್ಲ ಅನ್ಬೋಗಿಸ್ಬೇಕಾಗುತ್ತೆ ಈ ಥರಯೆಲ್ಲ ತೊಂದರೆ ಆದಾಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಸ್ವಂತ ಬುದ್ದಿಯಿಂದ ಕೆಲವು ರೀತಿಯಲ್ಲಿ ತಿಳಿದುಕೊಂಡು ಒಬ್ಬರನ್ನಲ್ಲ ಇಬ್ಬರನ್ನ ಕೇಳಿಕೊಂಡು ನಾವು ಸರಿಯಾದ ಮಾರ್ಗವನ್ನು ಮುಟ್ಟಬೇಕಾಗುತ್ತೆ ಸೊ ಹಂಗಾಗಿ ನಮ್ಮ ಕೆಲಸದಲ್ಲಿ ನಾನಾ ರೀತಿಯ ಕಷ್ಟಗಳಿದ್ದಾವೆ ಈ ಥರ ಕಷ್ಟಗಳು ನಾವು ಅನುಭವಿಸುತ್ತೇವೆ ಸಮಾಜದ ಕೆಲಸವೆಂದರೆ ಕಷ್ಟಪಡುವ ಕೆಲಸ ಹಾಗಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ